ನನ್ನ ಊರು ತೊಂಡಿಯಾಳ ಎಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲೆ ಈ ನನ್ನ ಊರನ್ನು ನಾನು ಯಾಕೆ ಇಷ್ಟಪಡಬೇಕು ಅನ್ನೋದು ಕಾರಣವನ್ನು ಹೇಳಬೋದಾದ್ರೆ ಹುಟ್ಟಿದ ಊರು ಅನ್ನೋದು ಒಂದು ಕಾರಣ ಅದು ನನ್ನ ಜನ್ಮಸ್ಥಳ ನನ್ನ ಬಾಲ್ಯದ ನೆನಪುಗಳು ನನ್ನ ತಂದೆ ತಾಯಿಗಳು ನನ್ನ ಬಂಧುಗಳು ನನ್ನ ಸಂಬಂಧಿಕರು ಸ್ನೇಹಿತರು ನಾನು ಆಡಿ ಬೆಳೆದ ನನ್ನ ಮನೆಯ ಅಂಗಳ ಹಾಂ ಇವೆಲ್ಲ ಕಾರಣಗಳಿಂದ ನಾನು ಅದನ್ನು ಭಾಳ ಇಷ್ಟಪಡ್ತೀನಿ ಯಾಕೆಂದರೆ ಈ ಜನ್ಮ ನೀಡಿರತಕ್ಕಂತ ಭೂಮಿ ಮತ್ತು ಜನ್ಮ ನೀಡಿರತಕ್ಕಂತ ತಾಯಿ ಅಂದರೆ ಜನ್ಮ ನೀಡಿದ ತಾಯಿ ಜನ್ಮವನ್ನು ನಾವು ಎಲ್ಲಿ ಪಡೆದ್ಕೊಂಡಿರ್ತೀವಿ ಆ ಸ್ಥಳ ಪ್ರತಿ ಒಬ್ಬನಿಗು ಅದು ಇಷ್ಟದ ಸ್ಥಳ ಆಗಿರುತ್ತೆ ಯಾಕೆ ಇಷ್ಟ ಅನ್ನೋದಾದರೆ ನಮಗೆ ಯಾವುದೋ ಒಂದು ಊರಿಗೆ ಹೋಗಿರ್ತೀವ್ ನಾವು ಆ ಊರಿಗೆ ಹೋಗಿ ಎಷ್ಟೊ ದಿನಗಳಾಗಿರಬಹುದು ಆದರೆ ಆ ಊರಲ್ಲಿ ನಾವು ವರ್ಷಗಳು ಇದ್ದರು ಕೂಡ ನಮ್ಮ ನೆನಪುಗಳು ಅಥವಾ ನಮ್ಮ ಮನಸ್ಸು ಓ ನಾನು ನಮ್ಮೂರಿಗೆ ಹೋಗ್ಬೇಕು ನಮ್ಮೂರಿಗೆ ಹೋಗ್ಬೇಕು ಅಂದರೆ ಯಾಕೆ ಆ ಸೆಳೆತ ಆಗುತ್ತೆ ಆ ಕಡೆ ನೆನಪಾಗತ್ತಂದರೆ ಆ ಊರಿನಲ್ಲಿ ಹುಟ್ಟಿರ್ತಕ್ಕಂತ ಆ ಊರಲ್ಲಿರತಕ್ಕಂತ ಸಂಬಂಧಿಕರು ಬಂದು ಬಳಗ ಸ್ನೇಹಿತರು ಅವೆಲ್ಲ ಕಾರಣಗಳಿಂದ ನಮ್ಮೂರು ನಮ್ಗೆ ಬಹಳ ಇಷ್ಟ ಆಗತ್ತೆ ಈಗ ನಾನು ಬಾಲ್ಯದಲ್ಲಿ ಇರಬೇಕಾದಾಗ ನಮ್ಮ ಊರಲ್ಲಿ ಪ್ರೈಮರಿ ಶಾಲೆಗೆ ಹೋಗ್ಬೇಕಾದಾಗ ಒಂದನೆ ತರಗತಿಯಿಂದ ಏಳನೆ ತರಗತಿವರೆಗು ನಾನು ಶಾಲೆಗೆ ಹೋಗ್ಬೇಕು ಆ ಸಂದರ್ಭದೊಳಗೆ ನನ್ನ ಒಂದು ಮನೆಯಲ್ಲಿ ಬಡತನದ ಕುಟುಂಬ

ಅಣ್ಣಂದಿರು ಶಾಲೆಯನ್ನು ಕಲಿಯಕೆ ಹೋದರು ಕೂಡ ಅನಿವಾರ್ಯ ಕಾರಣಗಳಿಂದ ಅವರು ಶಾಲೆಯನ್ನು ಕಲಿಲಿಲ್ಲ ಅರ್ಧಕ್ಕೆ ಅರ್ಧಕ್ಕೆ ಬಿಟ್ಟು ಆದರೆ ನಾನು ಮಾತ್ರ ಸರಿಯಾಗಿ ಶಾಲೆಗು ಹೋದೆ ಮತ್ತೆ ನಮ್ಮನೆಯಲ್ಲಿ ಬೆಳಗಿನ ಸಮಯದಲ್ಲಿ ಬೆಳಗ್ಗೆ ಎಮ್ಮೆ ಕಾಯ್ಕೊಂಡು ಬೆಳಿಗ್ಗೆ ಆರು ಗಂಟೆನೊ ಏಳು ಗಂಟೆಗಾ ಅಮ್ಮ ಬೇಯಿಸಿ ಬಡಿತ ಬಡಿದು ಎಬ್ಬಿಸಿ ಕಳಸ್ತಿದ್ದಳು ಎಮ್ಮೆ ಕಾಯ್ಕೊಂಡು ಬಂದು ಮತ್ತೆ ಎಂಟು ಗಂಟೆಗೆ ಬಂದು ಸ್ನಾನ ಮಾಡಿಕೊಂಡು ಶಾಲೆಗೆ ಹೋಗಿ ಬರಬೇಕಿತ್ತು ಆ ಒಂದು ಈ ಕಾರಣಗಳಿಂದ ನನ್ನ ಬಾಲ್ಯ ಅನ್ನೋದು ಆ ಕಡೆ ಶಾಲೆನು ಕಲಿತು ಅಂದರೆ ಶಾ ಪಾಠನು ಆಯಿತು ಈ ಕಡೆ ಆಟನು ಆಯಿತು ಈ ಆಟ ಪಾಠದ ಜೊತೆಗೆ ಬಹುಶಃ ಬದುಕನ್ನು ಕಲಿಸಿತು ಅಂತ ನಾನು ತಿಳಿದುಕೊಳ್ತೀನಿ ಹೆಂಗೆ ತಿಳಿಯು ಬದುಕನ್ನು ಕಲಿಸ್ತು ಅಂತಂದರೆ ಈ ರಜಾದಿನಗಳಲ್ಲಿ ನನ್ನ ತಾಯಿ ನನಗೆ ನೌಕರಿ ಏನು ಹೊಲಗಳಿಗೆ ಕರ್ಕೊಂಡು ಹೋಗ್ತಿದ್ದರು ಆ ಹೊಲದಲ್ಲಿ ಅಂದರೆ ಈಗ ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡ್ತಕಂತದ್ದು ಹೇಗಿತ್ತು ಅಂತಂದರೆ ಬೆಳಗಿನ ಟೈಮಲ್ಲಿ ಒಂದುಸಲ ಕೆಲ್ಸಕ್ಕ್ ಹೋಗ್ತಿವಿ ಸಾಯಂಕಾಲ ಒಂದು ಟೈಮ್ ನನ್ನ ಶಾಲೆಯ ಜೊತೆ ಜೊತೆಗೆ ನಾನು ಅಮ್ಮನಿಗೆ ನನ್ನ ತಾಯಿಗೆ ನಾನು ಆರ್ಥಿಕವಾಗಿರತಕ್ಕಂತ ಸ್ವಲ್ಪ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಆಗಿತ್ತು ಇದನ್ನು ಹಳ್ಳಿಗಳಲ್ಲಿರತಕ್ಕಂತ ನಾವುಗಳು ಮಾಡಿದೀವಿ ಯಾಕೆಂದ್ರೆ ಆ ಹಳ್ಳಿ ನಮ್ಗೆ ಆ ಬದುಕನ್ನು ಕಲಿಸಿಕೊಡ್ತು ನನ್ನೂರು ಅನ್ನೋದು ನನ್ಗೆ ಬದುಕನ್ನು ಕಲಿಸಿಕೊಡ್ತು ದುಡಿಮೆ ಮಾಡೋದನ್ನು ಕಲಿಸಿಕೊಡ್ತು ಸ್ವಾಲ್ ಸ್ವಾವಲಂಬಿಯಾಗಿ ಬದುಕುವುದನ್ನು ಅದು ನಮ್ಗೆ ಕಲಿಸಿಕೊಡ್ತು ಹಾಗಾಗಿ ನಾವು ಇನ್ನು ಆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ರಜಾ ದಿನಗಳಲ್ಲಿ ಬಂದಾಗ ನಾವು ಏನುಮಾಡ್ತಾಯಿದ್ವಿ ಅಂದರೆ ಈ ಚಳ್ಳೆಹಣ್ಣೂ ಅಂತ ಕರಿತೀವಿ ಅದನ್ನು ಕಿತ್ಕೊಂಬರೋಕೆ ಹೋಗ್ತಿದ್ವಿ ಮರ ಹತ್ತಿ ಆ ಚಳ್ಳೆಹಣ್ ತಿಂದು ಆಮೇಲೆ ಅದೆ ಒಂದು ಮರದಲ್ಲಿ ಈ ಮ ಮರಕೋತಿ ಆಟ ಆಡೋದು ಹ್ಞೂ ಮತ್ತೆ ಈ ಬೋರೆಹಣ್ಣು ಬೋರೆ ಹುಳ ಹಿಡಕೊಂಬರೋದು ಬಾರೆಹಣ್ಣು ಕ ತರಕೆ ಹೋಗೋದು ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂತ ಹಳ್ಳ ಹಳ್ಳ ಅಡ್ಯಾಡಿ ಬಿಡೋದು ಹಳ್ಳ ಹಳ್ಳ ಅಡ್ಡಾಡಿ ನಾವು ಹೋಗಿ ಅಲ್ಲಿ ಬಾರೆಹಣ್ಣು ತಗೊಂಡು ಅಲ್ಲೆ ಇರತಕ್ಕಂತ ಹೊಲದಲ್ಲಿರತಕ್ಕಂತ ಕೆರೆ ನೀರನ್ನು ಕುಡಿದು ಯಾವುದೇ ರೀತಿಯಾಗಿರತಕ್ಕಂತ ಫಿಲ್ಟ್ರ್ ಇಲ್ಲ ಏನಿಲ್ಲ ಅದೇ ನೀರು ನಮ್ಗೆ ಅಮೃತಕ್ಕೆ ಸಮ ಇವತ್ತಿಗು ಕೂಡ ಆ ನಾವು ಗಟ್ಟಿಯಾಗಿ ಇದ್ದೀವಿ ಅಂದರೆ ಆ ನೀರನ್ನು ಕುಡಿದಿರ್ತಕ್ಕಂತದ್ದು ಈಗಿನ ಒಂದು ನೀರಿನ ಕುಡಿತ ಆರ್ ಒ ಪ್ಲ್ಯಾಂಟು ಅದು ಇದು ಏನೇನೊ ಉಂಟು ಆದರೆ ನೈಸರ್ಗಿಕವಾಗಿ ಸಿಕ್ಕಿರತಕ್ಕಂತ ಆ ನೀರು ಏನಿದೆಯಲ್ಲ ಅದು ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಾಗಿರತಕ್ಕಂತ ಸಮಸ್ಯೆ ಮಾಡಲಿಲ್ಲ ಆದರೆ ನಮ್ಮನ್ನು ಗಟ್ಟಿಗೊಳಿಸ್ತ ಬಂತು ಅದಕ್ಕೆ ಆ ಊರು ಇವತ್ತಿಗು ಕೂಡ ಹೋದ್ರ್ ನನ್ಗೆ ಆ ಊರಿನ ನೀರನ್ನ ಇಷ್ಟ ಆಗತ್ತೆ ಮತ್ತೆ ಈ ಬಾಲ್ಯದ ಸ್ನೇಹಿತರ ಜೊತೆ ಆಡಿರತಕ್ಕಂತ ಆಟ ಆ ಆಟಗಳು ಜೊತೆ ನಾವು ಕಬಡ್ಡಿ ಆಗಿರ್ಬೋದು ಖೋಖೋ ಆಗಿರ್ಬೋದು ಕುಂಟಬಿಲ್ಲೆ ಆಗಿರ್ಬೋದು ಈ ಎಲ್ಲವು ಕೂಡ ನಮ್ಗೆ ಭಾಳ ಇಷ್ಟ ಆಗಿರತಕ್ಕಂತ ಆಟಗಳು ಆಯಿತು ಅಲ್ಲಿ ನಾವು ಶಾಲೆಯಲ್ಲಿ ಕಲಿತಾ ಕಲಿತಾ ಇರಬೇಕಾದಾಗ ಮತ್ತು ಹಳ್ಳಿಗಳಲ್ಲಿ ಮತ್ತು ಇನ್ನೊಂದು ನಾವು ಇವತ್ತಿನ ವ್ಯವಸ್ಥೆಯನ್ನ ನೋಡಿಕೊಂಡ್ರೆ ಅಂದಿನ ಹಳ್ಳಿಗಳಲ್ಲಿರತಕ್ಕಂತ ನಮ್ಮ ಹಿರಿಯರ್ ಏನಿದ್ದಾರಲ್ಲ ಅವರು ನಮ್ಗೆ ಕಲಿಸಿರತಕ್ಕಂತ ಶಾಲೆಯ ಹೊರಗಿನ ಪಾಠ ಏನಿದೆಯಲ್ಲ ಬಹಳ ಮುಖ್ಯವಾಗಿರ್ತಕ್ಕಂತದ್ದಿತ್ತು ನಾವು ಯಾವುದೆ ರೀತಿಯಾಗಿರ್ತಕ್ಕಂತ ಒಬ್ಬ ನಮ್ಮ ಮನೆಯ ಪಕ್ಕದಲ್ಲಿರ್ತಿಪ್ಪ ಯಜಮಾನನ ಹೆಸರು ಯಮುನಪ್ಪ ಬೇವಿನಗಿಡ ಅಂತ ಆ ಅಜ್ಜನನ್ನು ಇವತ್ತಿಗು ಕೂಡ ನಾವು ನೆನೆಸ್ಕೊಳ್ತಿವಿ ಆತ ಶಾಲಿ ಬಿಟ್ಟು ನಾವೇನಾದರು ಆಟ ಆಡಕತ್ತೇವಿ ಅಂದ್ರೆ ಮರೆಯಿಂದ ಅಂದರೆ ತಪ್ಪಿಸಿಕೊಳ್ತಿದ್ದ ಮೊದಲು ನಮ್ಮನ್ನು ತಪ್ಪಿಸ್ಕೊಂಡು ಹಿಡ್ತಾ ಹಿಡಕೊಂಡು ಹೊಡಿತಿದ್ದ ಆತ ಭಾರಿ ಹೊಡಿತಿದ್ದ ಬಡಿದು ಯಾಕೆ ಮಕ್ಕಳ ಶಾಲಿಗೆ ಹೋಗಿಲ್ ನೀವು ಅಂತ ಅಂದ್ಕೊಂಡು ಬಡಿತಿದ್ದ ಆದರೆ ಆತ ಬಡಿಬೇಕಾದಾಗ ನಮ್ಗೆ ನೋವು ಅನ್ನಿಸ್ತಿತ್ತು ಅಥವಾ ಸಿಟ್ಟು ಬರ್ತಿತ್ತು ಆತಗೆ ಯಾರು ಪ್ರಶ್ನೆ ಮಾಡ್ತಿರಲಿಲ್ಲ ಯಾಕೆಂದ್ರೆ ನಾವು ಶಾಲಿ ಕಲೀಲಿ ಮಕ್ಳು ಶಾಣೆರಾಗಲಿ ಹಾಂ ಅನ್ನೋದಿದ್ಕೆ ನಮ್ಮನೆಲಾದರು ಕೂಡ ಅವರು ಯಾರು ಬಡಿದಾರಂದ್ರ ಯಾರು ಬಂದು ಏನು ಕೇಳ್ತಿರಲಿಲ್ಲ ಏನು ಕೇಳ್ತಿರಲಿಲ್ಲ ಯಾಕಂದ್ರೆ ಒಳ್ಳೆದಕ್ಕ ಬಡಿದಾನಂತ ಆದರೆ ಈಗ ಹಾಗಿಲ್ಲ ಪರಿಸ್ಥಿತಿ ಹಳ್ಳಿ ಸಿಟಿಗಳಲ್ಲಿ ಏನೊ ಒಂದುಕಡೆ ಮಮಕಾರ ಅನ್ನೋದು ಬೆಳದೈತೆ ಹಾಗೆ ಆ ಹಳ್ಳಿಗಳಲ್ಲಿ ಅಂದಿನ ಆ ವಾತಾವರಣ ಇವತ್ತಿಗು ಕೂಡ ನಾವು ನೆನೆಸ್ಕೊಳ್ತಿವಿ ಇಷ್ಟಪಡ್ತೀವಿ ಆ ಹಳ್ಳಿ ನನಗೆ ಅಂತ ಒಂದು ಸಂಸ್ಕಾರವನ್ನು ಕೂಡ ಕಲಿಸ್ಕೊಡ್ತು ಇನ್ನು ನಾವು ಎಲ್ಲೆ ಹೋದ್ರು ಕೂಡ ನನ್ನ ಬಾಲ್ಯದ ಜೊತೆ ಬೆಳೆದಿರತಕ್ಕಂತ ನನ್ನ ಬಾಲ್ಯದ ಜೊತೆ ಜ್ ಇರತಕ್ಕಂತ ಈ ಬಾಲ್ಯ ಸ್ನೇಹಿತರ ಒಂದು ಒಡನಾಟ ಇದೆಯಲ್ಲ ಅದು ಬಹುಶಃ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಕೂಡ ಅವನ್ನು ನಾವು ನೆನಪುಗಳನ್ನು ಮಾಡಿಕೊಳ್ತಿವಿ ನಾವು ಎಷ್ಟು ದೊಡ್ಡವರಾಗ್ತಾ ಆಗ್ತಾ ಬಂದಾಗ ಭಾರೀ ದೊಡ್ಡ ದೊಡ್ಡ ಸ್ನೇಹಿತರ ಬಳಗ ಕಟ್ಟಿಕೊಳ್ತಿವಿ ಅದು ಶ್ರೀಮಂತ್ರಿರ್ಬೋದು ಬಡವರಿರ್ಬೋದ್ ಆದರೆ ನಾವು ಬಾಲ್ಯದಲ್ಲಿ ಇರಬೇಕಾದ ಆ ಸ್ನೇಹಕ್ಕೆ ಯಾವುದೆ ಶ್ರೀಮಂತಿಕೆ ಬಡತನ ಅನ್ನೋದು ಯಾವುದು ಇರಲಿಲ್ಲ ಹಾಗಾಗಿ ಆ ಊರಿನ ಒಂದು ವಾತಾವರಣ ನನ್ನ ತಾಯಿ ತಂದೆ ತಾಯಿಗಳು ನನ್ನ ಬಂಧು ಬಳಗ ನನ್ನ ಬಾಲ್ಯದ ಸ್ನೇಹಿತರು ನಾನು ಆಟ ಆಡಿರತಕ್ಕಂತ ಆ ಪಾಠಶಾಲೆಯ ಮೈದಾನಗಳು ನಾನು ಇವತ್ತು ಇನ್ನು ಕುರೀನು ಕೂಡ ಕಾದಿದ್ದೀನಿ ಅಲ್ಲಿ ಆ ಒಂದು ಕುರಿ ಕಾಯಬೇಕಾದಾಗ ಅಡವೆಲ್ಲಾ ಹೋಗಿದ್ದಾಗ ಆ ಒಂದು ನೆನಪು ಈ ಎಲ್ಲ ಕಾರಣಗಳಿಂದ ನನ್ನೂರು ನನಗ ಭಾಳ ಇಷ್ಟ ನನ್ನ ಹಳ್ಳಿ ಅಂದರೆ ನನಗ ತುಂಬ ಇಷ್ಟ ನನ್ನೂರು ನನಗೆ ಜನ್ಮಭೂಮಿ ನನ್ನ ತಾಯಿ ನೆಲಿಸಿರತಕ್ಕಂತ ಊರು ಬಹಳ ಇಷ್ಟ ಆಗುತ್ತೆ